ಹಾಂ ರೀ ಹಾಂ ರೀ ಮೇಡಮ್

ಹ್ಞೂ ಹ್ಞೂ

ಹೌದು ರೀ ಎಷ್ಟು ಜನ ಸ್ಟೂಡೆಂಟ್ ಹೌದು ರೀ ಗರ್ಲ್ಸ್ ನೂರು ನೂರು ಜನ ಅರಾ ಏನು ರೀ ಹ್ಞೂ ನಿಮಗ್ ಯಾವಾಗ ಬೇಕಾಗಿತ್ತು ರಿ ಬಟ್ಟೆ ಒಂದು ತಿಂಗ್ಳು ಬೇಕಾಗ್ತದೆ ಹೋಲಿಬೇಕಂದ್ರೆ

ಆಯ್ತು ರೀ ಅಮೌಂಟ್ ಸ್ವಲ್ಪ್ ಜಾಸ್ತಿ ಒಂದು ಸ್ಟೂಡೆಂಟಿಗೆ ನಾಲ್ಕು ನೂರು ರುಪಾಯ್ ರೀ ಅದೇ ರೀ ಒಬ್ಬರು ನಾವ್ ಹೊಲಿಯೋರೆ ಒಬ್ಬರು ಇದ್ದೇವೆ ರೀ ಹಂಗೆ ಅಂದ್ರೆ ಹೆಂಗ್ ರೀ ನಮ್ಮ ಬಳಿ ಲೇಬರ್ಸ್ ಕಡಿಮೆ ಇದಾರ್ ರೀ ಅದ್ರ ಸಲುವಾಗಿ

ನಮ್ಗೆ ಜಲ್ದಿ ಇದು ಮಾಡ್ರಿ ಯಾಕಂದ್ರೆ ಮತ್ತು ಬೇರೆಯವ್ರದ್ದು ಹೊಲಿಯೋದು ಇರ್ತದೆ ಅಲ್ಲ ಅದ್ರ ಸಲುವಾಗಿ ರೀ ಅದೇ ರೀ ನೀವು ಹೇಳತ್ತೀರಿ ಬಟ್ ಬೇರೆ ಅವರು ಬರ್ತಾ ಇರ್ತಾರೆ ಅಲ್ರಿ ನಮ್ದು ಹಾಕ್ಲಾಕೆ ಅದ್ರ ಸಲ್ವಾಗಿ ಕೇಳಾತ್ತೀನಿ ನಾನು ಅಮೌಂಟ್ ಅಷ್ಟೇ ನೋಡ್ರಿ ಕಡಿಮೆ ಆಗಲ್ಲ ರೀ ಇಲ್ರಿ ಆಗಲ್ಲ ರೀ ಫೈವ್ ಹಂಡ್ರೆಡ್ ರೀ ಹೇಳ್ಬೇಕು ಅಂದಿದ್ದು ರೀ ಫೋರ್ ಹಂಡ್ರೆಡ್ ಹೇಳಿದೆ ರೀ ಹಾಂ ರೀ ಬರ್ತೇವೆ ರೀ